ನಾನು ಅಡಿಗೆ ಬಗ್ಗೆ ಮಾತಾಡ್ತಿದ್ದೇನೆ ನಾನು ಲಕ್ಷ್ಮೀ ನಾನು ಇದು ಸಡನ್ಲಿ ಏನೋ ಒಂದು ಅಡಿಗೆ ಬೇಕೆಂದಾಗ ನನ್ನ ಮನೆಯಲ್ಲಿ ಏನು ಇಲ್ಲ ಅಂದಾಗ ನಾ ಏನು ಮಾಡಿದೆ ಗೊತ್ತೇನು ನಾ ಬಡವ ಅದು ಇಡ್ಲಿ ಮಾಡಿದ್ದಿತ್ತು ರವೆ ಎಲ್ಲ ತೆಗೆದು ಅದು ಪಕೋಡ ಮಾಡಿ ಕೊಟ್ಟೆ ಮತ್ತು ಸಡನ್ಲಿ ಯಾರೋ ಬಂದಾಗ ಅಡ್ಗಿ ಮಾಡೋದು ಹೆಂಗಂದರೆ ಏನೇ ಇರಲಿ ಇಲ್ಲಪ್ಪ ಮನೆಯಾಗೆ ಇವತ್ತು ಕರಿಬೇವು ಇಲ್ಲ ಏನು ಇಲ್ಲ ಉಪ್ಪಟ್ನ ನಾವು ಹೆಂಗೆ ಅಡಿಗೆ ಮಾಡ್ಕೊಡಬೇಕು ಗೆಸ್ಟ್ ಬಂದಾರ ಅಂತ ನಾ ಏನು ವಿಚಾರ ಮಾಡುದಂದ್ರೆ ಗೆಸ್ಟ್ ಬಂದಾರ ಇವತ್ತು ಏನು ಇಲ್ಲ ಹೆಂಗೆ ಮಾಡ್ಲಿ ಇವ್ರ್ಗೆ ಅಡಿಗೆ ಏನು ಮಾಡ್ಕೊಡಬೇಕು ನಾನು ಅಂತ ವಿಚಾರ ಮಾಡ್ಪಟ್ನೆ ಮಾಡಿದೆ ಒಂದು ಪುಳಿಯೋಗರೆ ಪ್ಯಾಕೆಟ್ ತಂದೆ ಅದು ಪುಳಿಯೋಗರೆ ಏನು ಬೇಡ ಅದಕ್ಕೆ ಸುಮ್ಮನೆ ರೈಸ್ ಒಂದಿಷ್ಟು ಪುಟ್ನೆ ಪುಳಿಯೋಗರೆ ಮಾಡಿದೆ ಅರ್ಜೆಂಟಾಗಿ ಹಿಂಗೆ ಒಟ್ಟು ಏನಾರಿದ್ರೆ ಆಮೇಲೆ ಏನೈತಿ ದೋಸ ಹಿಟ್ಟ ರೆಡಿ ಮಾಡಿಟ್ಕೊಂಡಿರ್ತೀನಿ ಅದು ಏನಿಲ್ಲ ಪಟ್ನೆ ಚಟ್ನಿ ಮಾಡದೈತಿ ಒಂದು ದೋಸೆ ಹೊಯ್ದು ಕೊಡೋದು ಹೀಗೆಲ್ಲ ಮಾಡ್ತೀನಿ ಅಡುಗೆ ಒಳಗೆ ಭಾಳ ಆಸಕ್ತಿ ನನ್ಗೆ ಕಮ್ಮಿಯಿದೆ ಆದರೂ ನಾನಾ ಯಾರೋ ಬಂದಾಗ ಚಂದ ಮೇಯ್ನ್ಟೇನ್ ಮಾಡ್ತೀನಿ ಈಗ ನಮ್ಮ ಮನಿಯವರು ಬಂದರು ಹೊರಗಿಂದ ಏನ್ಬೇಕು ಏನು ಮಾಡಲಿ ಏನು ಮಾಡಲಿ ಅನ್ಬೇಕಾರೆ ಪಟ್ನೆ ಏನ್ಮಾಡ್ತೀನಿ ಅಂದರೆ ಯಾವುದೋ ಒಂದು ಇಲ್ಲ ಅವಲಕ್ಕಿ ದೋಸೆ ಹಿಟ್ಟು ಹಿಟ್ಟು ಒಂದೆರಡು ನಿಮ್ಷದೊಳಗೆ ಅವಲಕ್ಕಿ ಹಚ್ಕೊಡೋದು ಇವು ಒಟ್ಟು ಏನಾದರು ಒಂದು ಇಲ್ಲಪ್ಪ ಲಾಸ್ಟಲ್ಲಿ ಏನು ಇಲ್ಲಪ್ಪ ಮನೆಯಾಗಂದ್ರೆ ಯಾವ್ದಾರ ಒಂದು ವೇಸ್ಟ್ ಆಗ್ಲಿದ್ದಂಗ ಆವಾಗ ತಂದು ಅಡ್ಗಿ ಮಾಡಿ ಕೊಡ್ತೀನಿ ಮತ್ತು ಯಾವಾಗಲು ನಮ್ಗೆ ಅದು ಬೇಕು ಇದು ಬೇಕು ಅನ್ನೋರಿದ್ರೆ ಈಗ ಹೇಗಾದರೂ ರುಚಿ ಆಗ್ಬೇಕು ಹಂಗೆ ಮಾಡಿ ಕೊಟ್ಬಿಡ್ತೀನಿ ನನಗೆ ಅಂಥವೆಲ್ಲ ಅಭ್ಯಂತರ ಅವ ಇದು ಮಾಡೋಂಗಿಲ್ಲ ಅವರು ಆಮೇಲೆ ನಮ್ಮನಿಯವರು ಏನಾರ ಬಂದರೆ ಏನು ರೈಸ್ ತಿನ್ನೋದಿಲ್ಲ ಜಾಸ್ತಿ ಆವಾಗ ಏನು ಮಾಡ್ತೀವಿ ಅಂದ್ರೆ ಒಂದು ಬದ್ನಿಕಾಯಿ ಹಚ್ತೆ ಹೆಚ್ಚಿ ಒಂದು ರೊಟ್ಟಿ ಇರ್ತೈತಿ ಅದು ಈಜಿ ಆಗ್ತೈತೆ ಒಂದು ಚಟ್ನಿ ಗಿಟ್ನಿ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿರ್ತೀನಿ ಅವಾಗೇನೈತೆ ಒಂದು ಶೇಂಗ ಹಾಕ್ಸಿ ಚಟ್ನಿ ಎರಡು ಎರಡು ಚಟ್ನಿ ಮಾಡಿಟ್ಟಿರ್ಬೇಕು ಬಂದಾಗ ಏನೈತೆ ಒಂದು ಎರಡು ಬದ್ನಿಕಾಯಿ ಈಜಿಯಾಗೋ ಕೆಲಸ ಎರಡು ಬದ್ನಿಕಾಯಿ ಹಚ್ಚಿ ಎರಡು ರೊಟ್ಟಿ ಮಾಡ್ಕೊಟ್ಬಿಟ್ವಿ ಅಂದರೆ ಅದು ಯ ಭಾಳ ಈಜಿ ಅನಿಸ್ತದೆ ಅರ್ಧ ಗಂಟೆ ಒಳಗೆ ಇವೆಲ್ಲ ಹಗ್ಲಟ್ಟಿ ಈಗಿನ ಅಡ್ಗಿ ಮಾಡೂರ್ಕಿನ ಫಸ್ಟಿಂದ ಅಡಿಗೆ ಏನಿತ್ತಂದ್ರೆ ಒಂದು ಕಾಳು ನೆನ್ಸಿಡ್ಬೇಕು ಕಾಳು ನೆನ್ಸಿಟ್ಟು ನೈಟ್ ನೆನ್ಸಿಟ್ಟು ಮುಂಜಾನೆ ಸಬ್ಬಾಸ್ದ್ ಒಂದು ಉಳಾಗಡ್ಡಿ ಹೆಚ್ಚಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟರೆ ಪಲ್ಯ ಆಯ್ತು ಆಮೇಲೆ ಒಂದೆರಡು ರೊಟ್ಟಿ ಮಾಡ್ಬೋದು ಈಜಿ ಕೆಲಸ ಆಮೇಲೆ ಈಗಿನ ಏನು ಅದವೋ ಅವು ಏನು ಪಿಸ್ತಾ ಗೋಡಂಬಿ ಅವ ಇವು ಎಲ್ಲ ಹಾಕಿ ಮಾಡ್ತಾರೆ ಆದ್ರೆ ಅದು ಏನು ಹೊಟ್ಟೆಗೆಲ್ಲ ಹತ್ತೋದಿಲ್ಲ ಅವ್ಗೆ ಆಗಿಲ್ಲ ಮಟ್ಟಿಗೆ ಹೊಟ್ಟೆ ತುಂಬ್ತೈತಿ ನಾವು ಹಾಗಲ್ಲ ನಾವೇನು ಮಾಡ್ತೀವಿ ರಾತ್ರಿ ಕಾಯಿ ನೆನ್ಸಿಟ್ಟು ಒಟ್ಟು ಈಜಿನು ಅನುಸ್ತೈತಿ ಅದು ಅದು ಈ ಮಾಡೋ ಟೈಮು ಅದ್ರೊಳಗೆ ಅರ್ಧ ಗಂಟೆ ಒಳಗೆ ಒಂದು ಪಲ್ಲೆ ಒಂದು ರೊ ಒಂದು ನಾಲ್ಕು ರೊಟ್ಟಿ ಮಾಡ್ಬೋದು ನಾವು ಯಾವಾಗಿದ್ದರು ಏನು ಮಾಡ್ತಿನಂದ್ರೆ ಒಂದು ಬದ್ನಿಕಾಯಿ ಇಲ್ಲ ಕಾಳು ನೆನ್ಸಿಡೋದು ಇಲ್ಲ ಹಿಟ್ಟಿನ ಪಲ್ಯ ಹೆಸರಿಟ್ಟು ಎಲ್ಲ ಹಾಕಿಟ್ಟಿರ್ತೇವೆ ಮತ್ತು ಹೆಸರಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೆ ಹಿಟ್ಟಿನ ಪಲ್ಯ ಅಂತ ಮಾಡ್ತೆ ಹಿಟ್ಟಿನ ಪಲ್ಯ ಮಾಡಿ ಮತ್ತು ಅದು ಈಜಿ ಕೆಲಸ ಅಂಥವೆಲ್ಲ ಮಾಡಿ ಈಜಿ ಆಮೇಲೆ ಹೆಲ್ತಿಗುನು ಚಲೋ ಆಮೇಲೆ ಈಗಿನ ಫುಡ್ಡುಕ್ಕಿಂತ ಓ ಜೋಳದ ರೊಟ್ಟಿ ತಿನ್ಬೇಕು ಹೆಸ್ರು ಕಾಳು ನೆನೆಸಿದ್ದು ತಿನ್ಬೇಕು ಆಮೇಲೆ ಜೋಳದ ರೊಟ್ಟಿ ಇಷ್ಟಪಟ್ಟು ತಿಂತಾರೆ ನಮ್ಮನ್ಯಾಗ ಅಂಥವೆಲ್ಲ ಮಾಡ್ತಿರ್ತೀನಿ ಉಳಿದಿದ್ದು ಏನಾಯ್ತು ಅಂದ್ರೆ ನಮಗೆ ಯಾವಾಗಲು ನಾವು ಈಗಿನ ಪಾಸ್ಟ್ಫುಡ್ ನಮ್ಮನ್ಯಾಗ ತಿನ್ನಾಕೆ ಇಷ್ಟಪಡಂಗಿಲ್ಲ ನಾವು ಮಾಡಾಕ್ನು ಹೋಗಂಗಿಲ್ಲ ಜಾಸ್ತಿ ಆಮೇಲೆ ಎಮರ್ಜೆನ್ಸಿ ಭಾಳ ಬೇಕಂದ್ರೆ ಅಷ್ಟು ನಾನಾ ಪುಳಿಯೋಗರೆ ಮಾಡ್ತೀನಿ ಮತ್ತು ಹೆಚ್ಗಿ ಯಾವುದು ಮಾಡಾಕೆ ಹೋಗಂಗಿಲ್ಲ ಅಷ್ಟೆ ಮತ್ತು ಚಪಾತಿ ಹಿಟ್ಟನ್ನು ಅದಿಟ್ಟಿರ್ತೀವಿ ಆಮೇಲೆ ಅದು ವೇಸ್ಟ್ ಆಗಂಗಿಲ್ಲ ಒನ್ ಅವರ್ ನಾದೆ ಇಟ್ಬಿಡ್ಬೇಕು ಯಾರು ಎಮರ್ಜೆನ್ಸಿ ಬಂದರು ಅದು ಮಾಡ್ಬೋದು ಈಗ ಪಕೋಡ ಅಂತಂಬ ಮಾಡ್ತೀವಿ ಅದು ಹೆಂಗಂದರೆ ಹೀಗೇ ಪಟ್ನೆ ಯಾರೋ ಗೆಸ್ಟ್ ಬಂದರು ಮನೆಗೆ ಬಂದಾಗ ಏನಿಲ್ಲಪ್ಪ ಮನೆಯಾಗ ಎರಡು ಈರುಳ್ಳಿ ಒಂದು ಒಂದು ಗ್ಲಾಸ್ ಇದು ಕಡ್ಲೆ ಹಿಟ್ಟು ಒಂದು ಸೊಲ್ಪ ಸೋಡಪುಡಿ ಹೀಗೆಲ್ಲ ಹಾಕಿ ಪಕೋಡ ಅಂತ ಮಾಡಿ ಕೊಡ್ಬೌದು ಬರೀ ಈರುಳ್ಳಿಯೇ ಜಾಸ್ತಿ ಹಾಕಿರ್ಬೇಕು ಅಂದ್ರೆ ರುಚಿಯಾಗ್ತೈತಿ ಅಂಥವೆಲ್ಲ ಮಾಡಿ ಕೊಡ್ಬೇಕು ಇಲ್ಲಾ ಒಂದು ಇಷ್ಟೆ ನನ್ನ ಮಾತು ಮುಗಿಸ್ತೀನಿ